ನಮ್ಮ ಸಮುದಾಯದಲ್ಲಿ ಕ್ರಿಕೆಟ್ ಆಟದ ಬಗ್ಗೆ ಜನರು ಒಂದು ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ ಕ್ರಿಕೆಟ್ನ ಬಗ್ಗೆ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟಿಗೆ ನಮ್ಮ ಮನೆಯಲ್ಲಿ ಕೂಡ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಮಂಗಳೂರಿನ ಜನರು ಕೂಡ ಹಾಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟಪಡ್ತಾರೆ ಬೇರೆ ಯಾವ ಬೇರೆ ಆಟದ ಬಗ್ಗೆ ಅಷ್ಟು ಒಲವಿಲ್ಲ ಇಲ್ಲದಿದ್ದರೂ ಕೂಡ ಕ್ರಿಕೆಟ್ನ ಬಗ್ಗೆ ತುಂಬ ಒಲವು ಹೊಂದಿದ್ದಾರೆ ಹಾಗೆ ತುಂಬ ಸಪೋರ್ಟ್ ಕೂಡ ಮಾಡ್ತಾರೆ ಇಲ್ಲಿ ನಮ್ಮ ಮಂಗಳೂರು ಕಡೆ ಎಲ್ಲರು ಕ್ರಿಕೆಟ್ ನೋಡ್ತಾರೆ ಭಾರತ ತಂಡದ ಆಟ ಇದ್ದರೆ ಅದು ಬೇರೆ ಆಟ ಇದ್ದರೆ ಕೂಡ ಐ ಪಿ ಎಲ್ ಇದ್ದರೂ ಕೂಡ ನೋಡ್ತಾ ಇರ್ತಾರೆ ಎಲ್ಲ ಜನರು ಕೂಡ ಹೆಂಗಸರು ಕೂಡ ನೋಡ್ತಾರೆ ಮಕ್ಕಳು ಮುದುಕರು ಎಲ್ಲಾರು ನೋಡ್ತಾರೆ ಹಾಗೇ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ಕ್ರಿಕೆಟ್ ಆಡುವವರು ಕೂಡ ಹಾಗೆ ತುಂಬ ಜನ ವೀಕ್ಷಿಸ್ತಾ ಇರ್ತಾರೆ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ತುಂಬ ಕೊಡುಗೆ ನೀಡ್ತಾರೆ ಕ್ರಿಕೆಟ ಆಡಲಿಕ್ಕೆ ಏನಾರ ತೊಂದರೆ ಇದ್ದರೆ ಅದನ್ನೆಲ್ಲ ಸರಿ ಮಾಡಿ ಕೊಡ್ತಾರೆ ಹಾಗೆ ಕ್ರಿಕೆಟ್ ಆಡಲಿಕ್ಕೆ ಬೇಕಾದರೆ ಗ್ರೌಂಡು ಹಾಗೇ ಅದು ಬೇರೆ ಎಂತಾದರು ಬೇಕಿದ್ದರೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಮಂಗ್ಳೂರ್ನಲ್ಲಿ ಯುವಕರು ತುಂಬ ಕ್ರಿಕೆಟ್ಗಳಿಗೆ ತುಂಬ ಒಲವು ಇಟ್ಟಿದಾರೆ ಪ್ರತಿಯೊಬ್ಬ ಯುವಕನು ಕೂಡ ಕ್ರಿಕೆಟ್ ಆಡ್ತಾನೆ ಇಲ್ಲಿ ಹಾಗೇ ಯುವತಿಯರು ಕೂಡ ಆಡ್ತಾರೆ ಹುಡುಗಿಯರು ಕೂಡ ಕ್ರಿಕೆಟ್ ಆಡ್ತಾರೆ ಶಾಲೆ ಕಾಲೇಜುಗಳಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರ್ತದೆ ಹಾಗೇ ನಾವು ದುಡಿಯುವ ಸಂಸ್ಥೆಯಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರ್ತದೆ ವರ್ಷಕೊಮ್ಮೆ ನಮ್ಮ ಸಂಸ್ಥೆಯಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತದೆ ಆಗು ಇತರೆ ಕ್ರೀಡೆ ಕೂಡ ಆಗ್ತದೆ ಹಾಗೂ ನಮ್ಮ ಮಂಗಳೂರಿನ ಉರ್ವ ಮೈದಾನ ನೆಹರು ಮೈದಾನ ಇಲ್ಲೆಲ್ಲಾ ದಿವಸಲು ಕ್ರಿಕೆಟ್ ಆಡ್ತಾ ಇರ್ತಾರೆ ಉರ್ವ ಮೈದಾನದಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇರ್ತದೆ ಟೂರ್ನಮೆಂಟ್ ಎಲ್ಲ ಮಂಗಳೂರಿನ ನೆಹರು ಮೈದಾನದಲ್ಲಿ ಕೂಡ ಕ್ರಿಕೆಟ ಟೂರ್ನಮೆಂಟ್ ಆಗ್ತಾ ಇರ್ತದೆ ನೆಹರು ಮೈದಾನದಲ್ಲಿ ಓ ಓವರಮ್ ಕ್ರಿಕೆಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ ಮಂಗಳೂರ್ನಲ್ಲಿ ನೆಹರು ಮೈದಾನದಲ್ಲಿ ಹಾಗೆ ಇಲ್ಲಿ ತುಂಬಾ ಮಂಗಳೂರಿನವರು ಕ್ರಿಕೆಟ್ನ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟಿಗೆ ಕ್ರಿಕೆಟ್ ಆಟದ ಬಗ್ಗೆ ಸಧಾರ್ಣ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ವರೆಗೆ ಎಲ್ಲರಿಗೆ ಗೊತ್ತಿರ್ತದೆ ಗೊತ್ತಿದೆ ಎಲ್ಲರು ಆಡಿ ಸಣ್ಣ ವಯಸ್ಸಿನಲ್ಲಿ ಆಡಿ ಬಂದವರೇ ಕ್ರಿಕೆಟ್ ಈಗ ನಮ್ಮ ಊರಲ್ಲಿ ಹಾಗೇ ಇಲ್ಲಿ ಎಲ್ಲಿ ಸಣ್ಣ ಗ್ರೌಂಡ್ ಇದ್ದರೂ ಕೂಡ ಅಲ್ಲಿ ಒಂದು ಹತ್ತು ಜನ ಮಕ್ಕಳು ಆಡ್ತಾ ಇರ್ತಾರೆ ಸಂಜೆ ಆಗುವಾಗ ಭಾನುವಾರ ಎಲ್ಲ ಗಲ್ಲಿ ಗಲ್ಲಿಗಳಲ್ಲು ಕೂಡ ಕ್ರಿಕೆಟ್ ಆಡ್ತಾ ಇರ್ತಾರೆ ಮನೆಯ ಅಂಗಳದಲ್ಲಿ ಕೂಡ ಜಾಗ ಇದ್ದರೆ ಮಕ್ಕಳಿದ್ದರೆ ಅಲ್ಲಿ ಕೂಡ ಆಡ್ತಾ ಇರ್ತಾರೆ ಕ್ರಿಕೆಟ ಹೀಗೆ ತುಂಬ ನಮ್ಮ ಮಂಗಳೂರು ಕಡೆ ತುಂಬ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟಿಗೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ಎಲ್ಲ ಆಗ್ತದೆ ಮಂಗಳೂರು ದೇರಳಕಟ್ಟೆ ಕಾರ್ಕಳ ಉಡುಪಿ ಉಳ್ಳಾಲ ಕಾಸರಗೋಡು ಇಲ್ಲೆಲ್ಲ ಕ್ರಿಕೆಟ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಒಳ್ಳೊಳ್ಳೆಯ ತಂಡಗಳಿವೆ ಹಾಗೇ ಒಳ್ಳೊಳ್ಳೆಯ ಆಟಗಾರರು ಕೂಡ ಇದ್ದಾರೆ ಒಳ್ಳೊಳ್ಳೆಯ ಸ್ಪಾನ್ಸರ್ ಕೂಡ ಇರ್ತಾರೆ ಕ್ರಿಕೆಟಿಗೆ ಕ್ರಿಕೆಟ್ ಒಂದು ಉತ್ತಮ ಕ್ರೀಡೆ ಎಂದು ಇಲ್ಲಿ ಎಲ್ಲ ಜನರು ಕೂಡ ಭಾವಿಸ್ತಾರೆ ಹಾಗೆ ಒಪ್ಪಿದ್ದಾರೆ ಅದಕ್ಕಾಗಿ ಎಲ್ಲರು ಕ್ರಿಕೆಟಿಗೆ ಸಪೋರ್ಟ್ ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ ಹೀಗೆ ಇನ್ನು ಮುಂದೆ ಕೂಡ ಹೀಗೆ ಚಾಲ್ತಿಯಲ್ಲಿ ಇರಲಿ ಎಲ್ಲ ಜನರು ಕೂಡ ಕ್ರಿಕೆಟಿಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತೇನೆ ನಮ್ಮ ಇಲ್ಲಿಯ ಗ್ರಾಮೀಣ ಜನರು ಕ್ರಿಕೆಟನ್ನು ತುಂಬ ಸಪೋರ್ಟ್ ಮಾಡ್ತಾರೆ ಕ್ರಿಕೆಟ್ನ ಬಗ್ಗೆ ಇಲ್ಲಿ ಎಲ್ಲರಿಗು ಒಳ್ಳೆಯ ಅಭಿಪ್ರಾಯ ಇದೆ